ಹಾಂ ಮ್ಯಾಮ್ ಹೇಳಿ ಓಕೆ ಓಕೆ ಮ್ಯಾಮ್ ಬನ್ನಿ ಮ್ಯಾಮ್ ನಮ್ಮದು ರೆಸ್ಟೋರೆಂಟಲ್ಲಿ ಸ್ಪೆಷಲ್ ಬಂದ್ಬಿಟ್ಟು ಇಡ್ಲಿ ರವೆ ಇಡ್ಲಿ ಸಾಂಬಾರು ರವೆ ರವೆ ಇಡ್ ರವೆ ಇಡ್ಲಿ ಸಾಂಬಾರು ಮತ್ತು ಮಸಾಲೆ ಮಸಾಲೆ ರವೆ ಇಡ್ಲಿ ಹಾಂ ಎಲ್ಲ ಸಿಗುತ್ತೆ ಮ್ಯಾಮ್ ಅಂದರೆ ಆ ಫೇಮಸ್ ಬಂದ್ಬಿಟ್ಟು ಮಸಾಲ್ದೋಸೆ ರವೆ ಮಸಾಲ್ದೋಸೆ ಇಡ್ಲಿ ಸಾಂಬಾರು ಮ ಅದು ಫೇಮಸ್ ಮ್ಯಾಮ್ ನಮ್ಮ ಹೋಟೆಲದ್ದು ಬಂದುಬಿಟ್ಟು ಹಾಂ ಮ್ಯಾಮ್ ಮ್ಯಾಮ್ ಮಾರ್ನಿಂಗ್ ಎಯ್ಟಿಂದನು ಓಪನ್ ಇರುತ್ತೆ ಟಿಫನ್ಸ್ ಮಾರ್ನಿಂಗ್ ಎಯ್ಟಿಂದನು ಮ್ಯಾಮ್ ನೈಟ್ ಟೆನ್ ಒ ಕ್ಲಾಕ್ವರೆಗೂ ಇರುತ್ತೆ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಚೆನ್ನಾಗಿರುತ್ತೆ ಅಂದರೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಮ್ಯಾಮ್ ಫುಡ್ಡು ಬಟ್ ಇಲ್ಲಿ ತುಂಬ ತಿನ್ನೋದು ಲೈಕ್ ಜನ ಲೈಕ್ ಮಾಡಿ ತಿನ್ನೋದು ಅಂದರೆ ಇದೇ ಮ್ಯಾಮ್ ಇಡ್ಲಿ ಸಾಂಬಾರು ರವೆ ಮಸಾಲ್ದೋಸೆ ಎಸ್ ಮ್ಯಾಮ್

ಹಾಂ ಮ್ಯಾಮ್ ಇನ್ಗ್ರೀಡಿಯೆಂಟ್ಸ್ ರವೆ ಅದನೆಲ್ಲ ಯೂಸ್ ಮಾಡಿದ್ದೀವಿ ಮ್ಯಾಮ್ ಹಾಂ ನಮ್ದ್ರಲ್ಲಿ ಶೆಫ್ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹಂಗಾಗಿ ಅದು ತುಂಬ ಫೇಮಸ್ ಮ್ಯಾಮ್ ನೈಟ್ ಟೆನ್ನೊ ಟೆನ್ ಒ ಕ್ಲಾಕಿಗೆ ಮ್ಯಾಮ್ ಹಾಂ ಮ್ಯಾಮ್ ಓಕೆ ಮ್ಯಾಮ್ ಬನ್ನಿ ಥ್ಯಾಂಕ್ಸ್ ಮ್ಯಾಮ್